ನಮ್ಮ ಗ್ರಾಮದ ಯುವಜನತೆ ವಿವಿಧ ಪ್ರಕಾರದ ನೃತ್ಯಗಳಲ್ಲಿ ಭಾಗವಹಿಸ್ತಾರೆ ಯಾವುದು ಅಂತ ಹೇಳಿದ್ರೆ ನೊರ್ಮಲಾಗಿ ನಮ್ಮ ಚಿಕ್ಕಮಗಳೂರಿನಲ್ಲಿ ವೀರಗಾಸೆ ಡೊಳ್ಳು ಕುಣಿತ ಭರತನಾಟ್ಯ ಯಕ್ಷಗಾನ ಜಾನಪದ ನೃತ್ಯಗಳಲ್ಲಿ ತುಂಬ ಪಾಂಡಿತ್ಯವನ್ನು ಹೊಂದಿದ್ದಾರೆ ಅವರು ಅದಕ್ಕೆ ತಕ್ಕನಾದಂತಹ ವೇಷಭೂಷಣಗಳನ್ನು ಸಹ ಮಾಡ್ಕೋತಾರೆ ಹೇಗೆ ಅಂತ ಹೇಳಿದ್ರೆ ಡೊಳ್ಳು ಕುಣಿಯೋದಕ್ಕೆ ಡೊಳ್ಳಿಗೂ ಗಳನ್ನ ಹಿಡ್ಕೊಂಡ್ಬಿಟ್ಟು ಬಾರಿಸುವಂಥದ್ದು ವೀರಗಾಸೆಯಲ್ಲಿ ಆ ಕತ್ತಿಯ ವರಸೆಯನ್ನು ತೋರಿಸುವಂಥದ್ದು ಹಾಗೆಯೇ ಭರತನಾಟ್ಯದಲ್ಲಿ ಅದ್ರದ್ದೇ ಆದಂತಹ ಮುದ್ರೆಗಳನ್ನು ತೋರಿಸುವಂಥದ್ದು ಅದೆಲ್ಲ ನೋಡೋದಕ್ಕೆ ತುಂಬ ಖುಷಿಯನ್ನು ತಂದು ಕೊಡುತ್ತೆ ಹಾಗೆಯೇ ಯಕ್ಷಗಾನ ಅದ್ರ ಕಾಸ್ಟ್ಯೂಮ್ ಅಂತೂ ತುಂಬ ಮಸ್ತಾಗಿರುತ್ತೆ ಅದನ್ನ ನೋಡಿದ್ರೇ ಮೈ ಜುಮ್ ಅನ್ನಬೇಕು ಆ ರೀತಿ ಇರುತ್ತೆ ಹೀಗೆ ಭಾಳಷ್ಟು ನೃತ್ಯ ಪ್ರಕಾರಗಳಲ್ಲಿ ನಮ್ಮ ಯುವಜನತೆ ಭಾಗವಹಿಸ್ತಾ ಇದೆ ಭಾಗವಹಿಸ್ತಾರೆ ಕೆಲವೊಬ್ಬರು ಅದ್ರದ್ದೇ ಆದಂತಹ ಒಂದು ತಮ್ಮ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ